ನಾವು ಫೇಸ್ಬುಕ್ಕು ಟ್ವಿಟರ್ ಇನ್ಸ್ಟಾಗ್ರಾಮ್ ಇವೆಲ್ಲ ಈಗೀಗ ಬಂದಿದ್ದ ಸಾಮಾಜಿಕ ಮಾಧ್ಯಮ್ದೊಳಗ ನಾವು ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ಲತ್ತಿದ್ದಾಗಿನ ಹಿಡ್ದು ಈಗ ಸ್ವೆ ಫೇಸ್ಬುಕ್ಕು ಟ್ವಿಟರ್ ಇನ್ಸ್ಟಾಗ್ರಾಮ್ ಎಲ್ಲ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ತೀವಿ ಫೇಸ್ಬುಕ್ಕಲ್ಲಿ ನಮ್ದು ಹಳೆ ಫ್ರೆಂಡ್ಸ್ ಆಗಿರ್ಬೋದೂ ಕಾಲೇಜ್ಮೇಟ್ಸು ಕಲೀಗ್ಸು ಅವ್ರ್ಗ ಇವರಿಗೆಲ್ಲ ಕನೆಕ್ಟ್ ಮಾಡ್ಲಿಕ್ಕೆ ಈಝಿ ಆಗತ್ತೆ ಸೋಶಿಯಲ್ ಮೀಡಿಯ ಭಾರಿ ಹೆಲ್ಪ್ಫುಲ್ ಆಗ್ಯದ ನಮಗೆ ಯಾವ ಫ್ರೆಂಡ್ಸ್ ಯಾವಾಗ ಇದ್ದರೂ ಅವ್ರ ಜೊತೆ ಏನ್ರ ಮಾತಾಡದು ಇತ್ತು ಅವರಿಗೆಲ್ಲ ಸರ್ಚ್ ಮಾಡದ್ರ ಅವ್ರ್ದೆಲ್ಲ ಸಿಕ್ತಿತ್ತ ನಮ್ಗೆ ಏನಾದ್ರು ಹೆಲ್ಪ್ ಬೇಕಿತ್ತು ಅಂದ್ರೆ ಡೈರೆಕ್ಟ್ಲಿ ತಗೊಬೋದು ಅದ್ರಾಗ ಇರೋ ಫೀಚರ್ಸ್ ಲೊಕೇಶನ್ ಆಗಿರ್ಬೋದು ಅದು ಇದು ಗೊತ್ತಾಗ್ತದ ಅವ್ರು ಎಲ್ಯಾರ ಏನು ಮಾಡ್ಲತರ ಎಲ್ಲಿ ಅವ್ರ ಜೊತೆ ಯಾರ್ಯಾರು ಮತ್ತು ಅವರು ಅವ್ರ ಫ್ರೆಂಡ್ಸ್ ಯಾರಾರ ಸೊ ಅವರಿಗೆಲ್ಲ ಫ್ರೆಂಡ್ಸ್ ಮಾಡ್ಕೊಂಡು ಹಾಗಾಗಿ ನಮಗೆ ನೆಟ್ವರ್ಕ್ ಬೆಳಿತದ ಟ್ವಿಟರ್ ಆಗಿರ್ಬೋದು ಟ್ವಿಟರ್ದಾಗ ಎಲ್ಲ ನಮ್ಮದೆ ಏನು ಯಾವ್ದದ ಗೌರ್ಮೆಂಟ್ ಪಾಲಿಸಿ ಆಗಿರ್ಬೋದ್ ಯಾವ್ದ್ರ ಬಗ್ಗೆ ಆದರೂನು ಫ್ರೀ ಆಗಿ ಮಾತಾಡಂಥ ಆಫ್ಷನ್ ಇರತ್ತಾ ಇವ್ದ್ರಲಿಂದ ಬಂದಾಗ ನಮಗೆ ಹೊರಗೆ ಏನು ನಡ್ದದ ಯಾವುದು ಟ್ರೆಂಡಿಂಗ್ದಾಗಿ ಅದು ಯಾವ್ದು ಅವ ವ್ಯಾಲ್ಯು ಕೊಡ್ಲತದ ಹೊಸ ಹೊಸ ಟೂಲ್ಸ್ಗುಳೇನದ ಟೆಕ್ನಾಲಜಿ ಬಗ್ಗೆ ಆಗಲಿ ಯಾವ್ದರ ಎಲ್ಲಾದ್ರ ಬಗ್ಗೆ ಸೋಶಿಯಲ್ ಮೀಡಿಯಾದಾಗ ನಮಗೆ ಆಪ್ಷನ್ ಸಿಕ್ತಾವೆ ಇನ್ಸ್ಟಾಗ್ರಾಮ್ದಾಗ ಜಾಸ್ತಿ ಕೆಲವೊಬ್ಬರು ಫೋಟೋ ಪೋಸ್ಟ್ ಮಾಡೋದಕ್ಕೆ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ಒಳ್ಳೆಯ ಫೋಟೋ ಶೇರಿಂಗ್ ಫ್ಲಾಟ್ಫಾರ್ಮ್ ಅದು ಹಾಗಾಗಿ ಅದು ಭಾರಿ ಹೆಲ್ಪ್ಫುಲ್ ಆಗತ್ತೆ ನಮ್ದು ಮೆಮೊರೀಸ್ ಏನ್ರ ಕ್ರಿಯೇಟ್ ಮಾಡ್ಕೊಬೋದು ನಮ್ದ ಮೆಮೊರೀಸ್ ರಿಕಾಲ್ ಮಾಡ್ಕೊಳಕ್ಕೂ ನಮಗೆ ಈಝಿ ಆಗತ್ತೆ ನಾವು ಆ ಟೈಮಲ್ಲಿ ಎಲ್ಲಿದ್ವಿ ಏನು ಮಾಡಿದ್ವಿ ಅದೆಲ್ಲ ಟ್ರ್ಯಾಕ್ ಇಡತ್ತೆ ನಮ್ದು ಆಮೇಲೆ ಯಾರಾದರು ನಮ್ಮ ಪ್ರೊಫೈಲ್ ನೋಡಿದ ತಕ್ಷಣ ಗೊತ್ತಾಗತ್ತೆ ಇವ್ರು ಎಲ್ಲೆಲ್ಲಿ ಏನೇನು ಓದ್ಯಾರ ಏನು ಮಾಡ್ಯಾರ ಅಂತ್ಹೇಳಿ ಹಾಗಾಗಿ ಅವ್ರು ನಾವು ಏನು ಕನೆಕ್ಟೆಡ್ ಇತ್ತೋ ಅಥ್ವ ನಮ್ಮ ಸಿಮಿಲರ್ ಕ್ವಾಲಿಟಿಸ್ ಇತ್ತು ಅಂದ್ರೆ ಅವ್ರಿಗೆ ನಾವು ಫ್ರೆಂಡ್ಸ್ ಮಾಡ್ಕೊಂಡು ಹೊಸ ಹೊಸ ಫ್ರೆಂಡ್ಸ್ಗುಳು ಸಿಗ್ತಾರ ಬಟ್ ಅದರಲ್ಲಿ ಪ್ರಾಬ್ಲಮ್ ಏನು ಅಂತಂತಂದರೆ ಅದನ್ನೇ ಜಾಸ್ತಿ ಹೊತ್ತು ಯೂಸ್ ಮಾಡ್ಕೊಂಡ ಬರಿ ಫೋಟೋಸ್ ಆಯಿತು ವೀಡಿಯೋಸ್ ಆಯ್ತು ನೋಡ್ಕೊಂಡು ನಾವು ಬೇರೆ ಏನಾದರು ಹೊಸ್ದಾಗಿ ಕಲಿಲಿಲ್ಲ ಅಂತಂದ್ರೆ ಅದು ಭಾರಿ ಟೈಮ್ ವೇಸ್ಟಿಂಗ ಅದೊಂಥರ ಅಡಿಕ್ಟಾಗಿ ಬಿಡತ್ತ ಬಟ್ ಇಂಡ್ಯಾದಾಗ ಅದಕ್ಕೆ ಯೂಸ್ ಮಾಡ್ಲಾಕ್ ಯಾವುದೇ ಅಷ್ಟು ಫಾರ್ಮಲ್ ರೂಲ್ಸ್ಗಳಿಲ್ಲ ಫಾರಿನ್ ಕಂಟ್ರೀಸಾಗೆಲ್ಲ ಇದಕೆಲ್ಲ ಏಜ್ ಲಿಮಿಟ್ ಅದ ಸೋಶಿಯಲ್ ಮೀಡಿಯಾದಾಗ ಅಕೌಂಟ್ ಕ್ರಿಯೇಟ್ ಮಾಡ್ಲಾಕ ಹಾಗಾಗಿ ಅವ್ರು ಜಾಸ್ತಿ ಅಡಿಕ್ಟ್ ಆಗಂಗಿಲ್ಲ ನಮ್ಮಲ್ಲಿ ಅದು ಒಂಥರ ಅಡಿಕ್ಷನ್ ಆಗ್ಬಿಟ್ಟಾವ ಬೇರೆಯವ್ರಿಗೆ ಎಲ್ಲ ಬರಿ ಬೇರೆ ಹೊರಗಡೆ ಮಾಡ ಚಟಗಳು ಅಷ್ಟೆ ಕಾಣ್ಸತ್ತ ಸೋಶಿಯಲ್ ಮೀಡಿಯಾನು ಒಂದು ಚಟ ಥರ ಅದು ಒಂದು ಸಲ ಅದಕ್ಕೆ ಬಿದ್ವಿ ಅಂತಂದ್ರೆ ಬರೀ ಅದೇ ಯೂಸ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಈ ಜಾಸ್ತಿ ಜನ ಯೂತ್ನೋರ ಸ್ಟಾರ್ಟಿಂಗ್ ಬಂದಾಗ ಅದೆಲ್ಲ ಒಳ್ಳೆಯದೆ ಟೆಕ್ನಾಲಜಿ ನಾವು ಬಳಸಂಗ ಹೋಗುತ್ತ ಅದು ನಾವು ಒಳ್ಳೆಯದಕ್ಕೆ ಬಳಸ್ಕೊಂಡು ಹೋದ್ರ ನಮಗೂ ಒಳ್ಳೆಯದು ಮಾಡ್ತದೆ ಇಲ್ಲ ಅಂತಂದ್ರ ಬರಿ ನಾವು ಅದಕ್ಕೆ ಅಡಿಕ್ಟಾಗಿ ಬರಿ ಫೋಟೋಸು ವೀಡಿಯೋಸ್ ನೋಡ್ಕೊಂಡೆ ಏನು ಕೆಲಸ ಮಾಡ್ದೆನೆ ಅದನ್ನೇ ನೋಡ್ಕೊಂಡು ಬರೇ ಅದರಲ್ಲೇ ಟೈಮ್ ವೇಸ್ಟ್ ಮಾಡ್ಕೊಂಡು ಕುಂತ್ನಂದ್ರ ನಮ್ಮ ಕರಿಯರ್ ಆಗಿರ್ಬೋದು ಎಜುಕೇಷನ್ ಆಗಿರ್ಬೋದು ಯಾವುದು ಎಲ್ಲಾದ್ರ ಮೇಲೆ ಇಂಪ್ಯಾಕ್ಟ್ ಬೀಳತ್ತೆ ಅದು ಅಲ್ದೇನೆ ಹುಡುಗರಿಗೆ ಈ ಫೋನ್ ಅಡಿಕ್ಷನ್ ಬೇರೆ ಜಾಸ್ತಿಯಾಗಿ ಬಿಟ್ಟದ ಆ ಈ ಸೋಶಿಯಲ್ ಮೀಡಿಯಾ ಬಂದು ಅದಕ್ಕೆ ಇನ್ನ ಇಷ್ಟು ಜಾಸ್ತಿ ಪುಷ್ಠಿ ಕೊಡ್ಲತ್ತದ ಎಲ್ಲರು ಬರೀ ಅದೇ ಫೋನ್ ಹಿಡ್ಕೊಳದು ಕುಂತ್ಬಿಡದು ಮನ್ಯಾಗ ಕುಂತಾಗ್ನು ಯಾರ ಜೊತೆ ಮಾತಾಡದಿಲ್ಲ ಏನಿಲ್ಲ ಬರಿ ಅದ್ರ ಜೊತೆನು ಕುಂದ್ರಾದ ಅದ್ರಾಗೆ ಟೈಮ್ ವೇಸ್ಟ್ ಮಾಡದು ಎಲ್ಲನು ಒಳ್ಳೆಯದೆ ಬಳಸುವಷ್ಟು ನಾವು ಬಳಸಬೇಕು ಜಾಸ್ತಿ ಯಾವ್ದಾದರೂನು ವಿಷನೇ ಆಗತ್ತ ಜಾಸ್ತಿ ಬಳಸಕ್ಕೆ ಹೋಗ್ಬಾಡ್ದ ನಮಗೆ ಎಷ್ಟು ಯಾ ಏನೇನು ಬೇಕು ಅದಷ್ಟೇ ನೋಡಬೇಕು ಎಲ್ಲ ಫೀಚರ್ ಅವ ಅಂತ ಎಲ್ಲಾನು ಮಾಡ್ಕೊಂಡು ಕುಂದ್ರದು ಅಲ್ಲ ನಾವು ಎದಕ್ಕೆ ಯೂಸ್ ಮಾಡಬೇಕು ನಮ್ಗೆ ಬೇಸಿಕ್ ಪರ್ಪಸ್ ಏನು ಅವೆಲ್ಲ ತಿಳ್ಕೊಂಡ್ವಿ ಅಂದ್ರ ಸಾಫ್ಟ್ವೇರಲ್ಲಿ ಆ್ಯಪಲ್ಲಿ ಇನ್ಸ್ಟಾಲ್ ಮಾಡ್ಕೊಂಬೇಕು ಅಂತಂದ್ರೆ ಅದು ಎದಕ್ಕೆ ತಗೊಳ್ಲತ್ತೀವಿ ಅಂತ ತಿಳ್ಕೊಂಡು ಅದನ್ನ ಅಷ್ಟೆ ಮಾಡಬೇಕು ಇಲ್ಲ ಅಂತಂದ್ರೆ ಬರೀ ಟೈಮ್ ವೇಸ್ಟ್ ಮಾಡ್ಕೊಂಡು ಅದನ್ನ ನೋಡ್ಕೊಂತ ಕುಂತ ಮ್ಯಾಲೆ ನಮ್ಮ ಬೇರೆ ಏನು ಕೆಲಸ ಮಾಡದು ಆಗಲ್ಲ ಅದನ್ನೆಲ್ಲ ಬಿಟ್ಟು ಇದನ್ನೇ ಮಾಡ್ಕೊಂತಾ ಕುಂತೆ ಅಂದ್ರ ನಮ್ಮ ಕರಿಯರ್ ಆಗಿರ್ಬೋದು ಲೈಫ್ ಆಗಿರ್ಬೋದು ಹಾಳಾಗ್ತದ ಸೊ ಯುವ ಜನತೆಗೂನು ಅದನ್ನೇ ಹೇಳದ ಈಗ ಎಲ್ಲ ಬರಿ ಫೋನು ಹಿಡ್ಕೊಂಡು ಅದ ಅಂತ ಕುಂತ್ಬಿಡ್ತರ ಗೇಮ್ಸ್ ಆಡ್ಕೊಂತಾಗಲಿ ಇದಾಗಲಿ ಸಾಮಾಜಿಕತೆ ಮಾಧ್ಯಮಗಳಿಂತ್ನು ಟೈಮ್ ವೇಸ್ಟ್ ಆಗದಾಗಲಿ ಬೇರೆ ಕೆಲವೊಬ್ರು ಬ್ ಅವ್ರ ಲೈಫ್ ಎಷ್ಟು ಚೆನ್ನಾಗಿದೆ ಅಂತ ನೋಡ್ಕೊಂಡು ಜಿಗುಪ್ಸೆಗೆ ಒಳಗೆ ಆಗ್ತಾರ ಅಂಥವೆಲ್ಲ ಮಾಡ್ಲಕ್ ಹೋಗ್ಬಾರ್ದು ಫೋಟೋದಾಗ ತೋರ್ಸಿದಂಗೆ ಎಲ್ಲ ಅವ್ರ ಲೈಫ್ ಇರ್ತದಂತ ಹೇಳಕ್ಕೆ ಆಗಂಗಿಲ್ಲ ಸೊ ಅದನ್ನೇ ನೋಡ್ಕೊಂಡು ನೀವು ಟೈಮ್ ವೇಸ್ಟ್ ಮಾಡ್ಕೊಂಡೆ ಇದು ಮಾಡದು ಮತ್ತು ಒಂದು ಕೆಟ್ಟ ಅಂಶ ಇದರಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಯೂಸ್ ಮಾಡಿ ಫ್ರೆಂಡ್ಸಿಗೆ ಮೀಟ್ ಆಗಕ್ಕೆ ಅಥ್ವ ಫ್ರೆಂಡ್ಸ್ ಜೊತೆ ಕನೆಕ್ಟಾಗಕ್ಕ ಆ ಸೋಶಿಯಲ್ ನೆಟ್ವರ್ಕ್ ಬೆಳ್ಸ್ಕೊಳಕ್ಕ ಒಳ್ಳೆಯದು ಇದ ಅದನ್ನ ಅದೇ ಥರ ಯೂಸ್ ಮಾಡದಂಗ ಅದು ಬೆನಿಫಿಶಲ್ ಆಗತ್ತೆ ಇಲ್ಲಂದ್ರ ಭಾರಿ ಕಷ್ಟ ಅದು